ನನ್ನದು ವೈಫ್ ಅವ್ರದ್ದು ಬಡ್ಡೆ ಸಲುವಾಗಿ ಒಂದು ಫೋನ್ ಗಿಫ್ಟ್ ಮಾಡಮೊ ಅಂತ ನಾ ಅಂದ್ಕೊಂಡಿದ್ದೆ ಆಲ್ರೆಡೀ ನಮ್ಮ ಫ್ರೆಂಡ್ ಒಬ್ಬ ಅದು ಫೋನ್ ತಗೊಂಡಿದ್ದ ಒಂದು ಕಂಪ್ನಿಯದು ಆ ಕಂಪ್ನಿದ್ದು ಏನಪ್ಪ ಅಂದ್ರೆ ನಾನೂ ಫೋನ್ ತಗೊಳ್ಳೋಣ ಸರ್ಯಾಗದೆ ಪ್ರಾಡಕ್ಟೂ ಸರ್ಯಾಗದೆ ಎಲ್ಲವೂ ಸರ್ಯಾಗದೆ ಅಂತ್ಹೇಳಿ ನಾನೇನು ಮಾಡಿದೆ ಅಮೇಝಾನ್ದಾಗ ಆರ್ಡ್ರ್ ಕೊಡ್ಲಿಕ್ಕೆ ಹೋದೆ ಅಮೇಝಾನ್ದಾಗ ಆರ್ಡ್ರ್ ಕೊಡ್ಲಿಕ್ಕೆ ಹೋದಾಗ ಏನಾಯಿತಪ್ಪ ಅಂದ್ರೆ ನಾ ಆರ್ಡ್ರ್ ಕೊಟ್ಟಾಗ ಅಲ್ಲಿ ಏನು ರಿಫರ್ಬಿಶ್ಡ್ ಅಂತ ಬಂತು ನಾ ಅಂದೆ ಆಯ್ತು ತಗೊಪ್ಪ ಆರ್ಡ್ರ್ ಮಾಡಣ್ ಹೇಗೂ ಅಂತ್ಹೇಳಿ ಆರ್ಡ್ರ್ ಮಾಡಿದೆ ಆರ್ಡ್ರ್ ಮಾಡಿದ ನಂತರ ಒಂದು ನಾಲ್ಕು ದಿನ ಆಗತ್ತೆ ಅಂತ ಹೇಳಿ ಅಲ್ಲಿ ತೋರಸ್ಲಿಕತ್ತಿತ್ತು ಕ್ಯಾಶ್ ಆನ್ ಡೆಲಿವರಿ ಅಂತಿತ್ತು ಆಯಿತು ಅದರ ಮ್ಯಾಲ್ ಕ್ಲಿಕ್ ಮಾಡಿ ಆರ್ಡ್ರು ಮಾಡಿದೆ ಹೇಗೂ ನಮ್ಮ ವೈಫ್ ಅವ್ರಿಗೆ ಬಡ್ಡೆ ಗಿಫ್ಟ್ ಆಗ್ತದಂತ್ಹೇಳಿ ನಾ ತಿಳ್ಕೊಂಡೆ ನನ್ನ ಹೆಂಡ್ತಿಯೂ ಖುಷ್ ಆಗ್ತಳಪ್ಪ ನಾ ತಿಳ್ಕೊಂಡು ಏನು ಮಾಡಿದೆ ನಾ ಆರ್ಡ್ರ್ ಮಾಡಿದೆ ಆರ್ಡ್ರ್ ಮಾಡಿದ ನಂತರ ಒಂದು ನಾಲ್ಕು ದಿನ ಅಂದಿದ್ದು ಹೋಯ್ತು ಒಂದು ಐದು ಆರು ದಿನ ಮೇಲೇ ಹೋಯಿತು ಹೋದ ನಂತ್ರವೂ ಆ ಪ್ರಾಡಕ್ಟ್ ಬಂತು ಪ್ರಾಡಕ್ಟ್ ಬಂದಾಗ ನಾ ಅಂದೆ ನೋಡೊಣಪ್ಪ ಹ್ಯಾಂಗದೆ ಅಂತ ಹೇಳಿ ತೆಗದು ನೋಡಿದಾಗ ನಾ ಆರ್ಡ್ರ್ ಮಾಡಿದ್ದು ಬೂದಿ ಕಲರ್ದು ಅಂದ್ರೆ ಒಂದು ಟೈಪ್ ಬ್ಲ್ಯಾಕ ಬೂದಿ ಹಿಂಗ್ ಎರಡೂ ಇದ್ದಿದ್ದು ನಾ ಆರ್ಡ್ರ್ ಮಾಡೇನಿ ಅದು ಬಂದಾಗ ನೋಡದ್ರೆ ಅದು ಏನಪ್ಪಾ ಅಂದ್ರೆ ರೆಡ್ ಕಲರ್ದು ಬಂದು ಬುಟ್ಟದೆ ಕಲರೂ ಚೇಂಜೇ ಎಲ್ಲವೂ ಚೇಂಜೇ ಅದು ಹೀಗೆ ಹ್ಯಾಂಗೆ ಅಂತ್ಹೇಳಿ ಮತ್ತು ರಿಟರ್ನ್ ಮಾಡಣ ಅಂದ್ಕೊಂಡೆ ನಾ ಅನ್ಕೊಂಡು ಯಾವ ಕಲರ್ ಆದ್ರೆ ಏನು ಹ್ಯಾಂಗಾದ್ರೂ ಕ ಮ್ಯಾಲ್ ಕವರ್ ಹಾಕ್ದ್ರೆ ಹೋಗ್ತದೆ ಕಾಣಿಸಲ್ಲ ಹಿಂದಿಂದು ಬ್ಯಾಕ್ ಅಂತ್ಹೇಳಿ ಇಲ್ಲ ತಗೊಪ್ಪ ಅಂತ ನಾ ಅಷ್ಟಕ್ಕೇ ಬಿಟ್ಟೆ ಅದಾದ ನಂತರ ನೋಡ್ತೀನಿ ಫೋನ ಸ್ಕ್ರೀನ್ ಏನಪ್ಪ ಅಂದ್ರೆ ಒಂದೆರಡು ದಿನ ಸರ್ಯಾಗಿ ಇದ್ದಂಗೆ ಇತ್ತು ಮೂರನೇ ದಿನ ಹಿಂಗೆ ಬ್ಲಿಂಕ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ಲಿಕತೈತು ನಾ ಅಂದೆ ಹೋಗೋದು ಬರೋದು ಹೋಗೋದು ಬರೋದು ಹಿಂಗೆ ಯಾಕೆ ಆಗ್ಲಿಕತ್ತು ಇದ್ರ ಸ್ಕ್ರೀನ ಏನಾಯಿತು ಏನು ಸುದ್ದಿಯೋ ಅಂತ್ಹೇಳಿ ನಾ ಮತ್ತೆ ಮೇಬಿ ಒಂದೊಂದು ಸಲ ಆಗ್ತದೆ ಎಲ್ಲಾರೂ ಕೈಗಿಡದು ಅಂತೇಳಿ ನಾನೂ ಅಷ್ಟೇ ಬಿಟ್ಟೆ ಅದು ಆದ ನಂತರ ಕ್ಯಾಮ್ರಾ ನಮ್ಮ ವೈಫ್ ಅವ್ರದ್ದು ಬಡ್ಡೆ ದಿವಸ ಕೊಡೊಣ ಅಂತ ಕೊಟ್ಟಿನಿ ಅವರು ಫೋಟೊ ತೆಗಿಲಿತ್ತರ ಒಂದೂ ಕ್ಯಾಮ್ರಾ ಕರೆಕ್ಟ್ ಬರಲ್ಲ ಒಂದೂ ಫೋಟೋಸ್ ಕರೆಕ್ಟಿಲ್ಲ ಏನೂ ಇಲ್ಲ ಅವ್ರು ಅಂದರು ಏನು ರೀ ಇದು ಫೋನ್ ಹಿಂಗ್ಯಾಂಗೆ ಸೆಕೆಂಡ್ ಹ್ಯಾಂಡ್ ಅದ ಏನು ನೋಡಿರಿ ಅಂತಂದರು ನನ್ಗೆ ನಾನು ಏನಪ್ಪ ಅಂದ್ರೆ ಆಮೇಲೆ ನೋಡಿದೆ ಅದು ಕ್ಯಾಮ್ರವೂ ಸರಿಯಾಗಿಲ್ಲ ಅದರದು ಕಲರನ್ನೂ ಕರೆಕ್ಟ್ ಕೊಟ್ಟೇ ಇಲ್ಲ ಯೋಚನೆ ಮಾಡ್ದಾಗ ಏನಪ್ಪ ಇದು ಕೆಟ್ಟೋ ಫೋನೇ ಸರಿಯಾಗಿಲ್ಲ ಅವನದು ನಂದುಕ ನನ್ಗಿಂತ ಮೊದ್ಲು ತರಸ್ದವ್ನ್ದು ಎಲ್ಲ ಸರಿಯಾಗೇ ಇತ್ತು ಇದು ಹಿಂಗ್ಯಾಗೆ ಬಂದದೆ ಅಂತ ಹೇಳಿ ನಾನೇನು ಮಾಡಿದೆ ಆಮ್ಯಾಲ ಇಲ್ಲ ತಗೊ ಇನ್ನೊಂದು ಈಸು ದಿನ ನೋಡಾಣ್ ಅಂತ ಹಂಗೇನರ ಸರ್ಯಾಗಿ ಇರ್ಲಿಲ್ಲ ಅಂದ್ರೆ ವಾಪಸ್ ಮಾಡಮೊ ಅಂತ ನಾ ಅಂದೆ ಬರ್ತಾ ಬರ್ತಾ ಮೂರನೇ ದಿನ ನಾಲ್ಕನೇ ದಿನಕ್ಕೆ ಮತ್ತೆ ಪೂರ್ತಿ ಸ್ಲೋ ಅಂದ್ರೆ ಸ್ಲೋ ನಡಿಲಿಕತೈತು ಮೊಬೈಲ್ ಮೊಬೈಲ್ ಸ್ಕ್ರೀನ್ ಟಚ್ ಮಾಡ್ತೀವಿ ಟಚ್ಚೇ ಆಗೋದ್ ಬೇಡ ಅದು ಪ್ಲೇಸ್ಟೋರ್ದಾಗ ಹೋಗಿ ಡೌನ್ಲೋಡ್ ಮಾಡ್ಲಿಕ್ಕೆ ಇಡ್ತೀವಿ ಅವು ಡೌನ್ಲೋಡ್ ಆಗೋದೇ ಬೇಡ ನೆಟ್ವರ್ಕ್ ಕರೆಕ್ಟ್ ಬರಲ್ಲಾಗ್ಯದ ಏನೂ ಅದು ನೆಟ್ವರ್ಕ್ ಎಲ್ಲ ನನ್ನ ಫೋನ್ದಾಗ ಅದೇ ಸಿಮ್ ಅದ ಅದೇ ಇದು ಅದ ನಂಬರ್ ಹೊಂಟದ ಆಕೆ ಇಮೇಲ್ ಬರೋದ್ ಬೇಡ ನಾವು ಹೀಗೆ ಮಾಡಿ ನೋಡಿ ನೋಡಿ ಸಾಕಾಗಿ ಬ್ಯಾಡ್ವೇ ಬೇಡಪ್ಪ ಇದು ಯಾಕೋ ಮೊಬೈಲೇ ಸರಿಯಾಗಿಲ್ಲ ಅಂತ್ಹೇಳಿ ಡಿಸೈಡ್ ಮಾಡಿ ಐದನೇ ದಿನ ಹೇಗೂ ರಿಟರ್ನ್ ಹಾಕಣ ಅಂತ ಡಿಸೈಡೇ ಮಾಡಿದ್ದೆ ರಾತ್ರಿ ಹೀಗೆ ಯೂಸ್ ಮಾಡ್ಕೋತ ಹೋದೆ ಸೆಟ್ಟಿಂಗ್ಸ್ನ್ಯಾಗ ಹೋಗುದ ರ್ಯಾಮಾರೂ ಎಷ್ಟದೆ ಚೆಕ್ ಮಾಡಾಮೋ ಅಂತ್ಹೇಳಿ ಚೆಕ್ ಮಾಡದ್ರೆ ನಮಗೆ ಏಟ್ ಅಂತ್ಹೇಳಿ ಅದರೊಳ್ಗೆ ನೋಡುದ್ರೆ ಬರೆ ಫೋರ್ ಜಿ ಬಿ ರ್ಯಾಮಿದ್ದು ಹಾಕಿ ಕಳಿಸಾರ ಅದು ಮೊಬೈಲೂ ಸರಿಯಾಗಿಲ್ಲ ರ್ಯಾಮೂ ಕರೆಕ್ಟಿಲ್ಲ ಸ್ಕ್ರೀನೂ ವರ್ಕ್ ಆಗ್ತಾ ಇರಲಿಲ್ಲ ಏನೋ ಅದು ಫುಲ್ಲೂ ಮೊಬೈಲೇ ಒಂದು ಟೈಪೇ ಇತ್ತು ಅದಕ್ಕೆ ನಾ ಏನು ಡಿಸೈಡ್ ಮಾಡಿದೆ ಎನಿ ಕಂಡೀಶನ್ ಇದಕ್ಕೆ ನಾಳೆ ರೀ ವಾಪಸ್ ಮಾಡ್ಬೇಕು ಅಂತ ಏನು ಮಾಡಿದೆ ಅದೇನಪ್ಪ ಅಂದ್ರೆ ಮತ್ತೆ ಅದೇ ಅಮೇಝಾನ್ದಾಗ ಹೋಗಿ ಇದು ಬೇಕಾಗಿಲ್ಲ ನಂಗೆ ಅಂತ ಹೇಳಿ ಏನಪ್ಪ ಅಂದ್ರೆ ಮತ್ತು ರಿಟರ್ನ್ ಹಾಕಿ ಮತ್ತು ಆ ಫೋನ್ ಏನಪ್ಪ ಅಂದ್ರೆ ರಿಟರ್ನ್ ಮಾಡಾಣ ಅಂತ ಯೋಚನೆ ಮಾಡಿದೆ ಮುಂಜಾನೆ ಬರೋ ತನಕ ಸ್ವಲ್ಪ ಯೂಸ್ ಮಾಡ್ಲಿಕತ್ತಿದ್ರು ನಮ್ಮ ಮೇಡಮ್ ಅವರು ಮೇಡಮ್ ಅವ್ರು ಯೂಸ್ ಮಾಡೋ ಹೊತ್ತಿಗ್ ಯಾಕೊ ಸರಿಯಾಗೇ ವರ್ಕ್ ಆಗ್ತಾ ಇಲ್ಲ ರಿ ಸ್ಕ್ರೀನ್ ಮತ್ತೆ ಬ್ಲಿಂಕ್ ಆಲಿತ್ತದ್ ಸ್ಕ್ರೀನ್ ಅಂತೂ ಈಗ ಪೂರ ಡಾರ್ಕೇ ಆಗಿ ಹೋಗದೆ ಪೂರ ಈಗೇನು ಕತ್ತಲೆ ಕತ್ತಲೆ ಕಾಣ್ಸ್ಲಿತ್ತು ಇದು ಏನೂ ಆಟೋಮ್ಯಾಟಿಕ್ ಅಡ್ಜಸ್ಟೂ ಆಗಲ್ಲಾಗ್ಯದ ಅಂತ ಅಂದರು ಅದು ಏನು ಮಾಡ್ಯಾರ ನಮ್ಮ ಮೇಡಮ್ ಅವರು ಬ್ರೈಟ್ನೆಸ್ ಕಡಿಮೆ ಇಟ್ಟು ಹೊರ್ಗೆ ಯೂಸ್ ಮಾಡಿದ್ದಾರ್ ಅಲ್ಲಿ ಬಿಸ್ಲಾಗೆ ಬಿಸ್ಲಾಗೆ ಅದು ಖರೆ ಅಂದರೆ ಆಟೊ ತಂತಾನೇ ಅಡ್ಜಸ್ಟ್ ಆಗಬೇಕು ನಮ್ಮ ಫ್ರೆಂಡಿನ ಮೊಬೈಲ್ದಾಗ ತಂತಾನೇ ಅಡ್ಜಸ್ಟ್ ಆಗ್ತಾ ಇತ್ತು ಇಲ್ಲಿ ನಮ್ಮ ಮೊಬೈಲ್ದಾಗ ನೋಡ್ದ್ರೆ ಅದು ಅಡ್ಜಸ್ಟೂ ಆಗ್ತಾ ಇಲ್ಲ ಅದು ಫೋನ್ ಒಂದು ಟೈಪ್ ಅದು ಪೂರ್ತಿ ಫೋನೇ ಖರಾಬು ಅಂದಂಗೆ ಬರ್ತಿತ್ತು ಇನ್ನೊಂದೇನು ಅವ್ನ ಬಳಿ ಚಾರ್ಜಿಂಗ್ ಹಚ್ಚಿದ್ರೆ ಒಂದು ನಾಲ್ಕು ಐದು ದಿನ ಅಂತೂ ಹೋಗ್ತಿತ್ತು ನನ್ನ ಬಳ್ ನೋಡದ್ರೆ ಅದು ಎರಡು ದಿನವೂ ಹೋಗಲ್ಲ ಎರಡು ದಿನ ಬಿಡು ಅವತ್ತು ಆವತ್ತು ಹಚ್ಚಿದ ಮತ್ತೆ ಸಂಜಿಗೆ ಮತ್ತೊಂದು ಸಲ ಚಾರ್ಜಿಂಗ್ ಹಚ್ಬೇಕು ಆಗಲಿದತು ಮೇಬಿ ಅದ್ರಾಗ ಏನು ಪ್ರಾಬ್ಲಮ್ ಇತ್ತೋ ಏನೋ ಮ್ಯಾನುಫ್ಯಾಕ್ಚರಿಂಗೇ ಡಿಫೆಕ್ಟ್ ಇತ್ತೋ ಏನೋ ಏನೋ ಫೋನ ಅದು ನಾನೇ ತಪ್ಪು ಆರ್ಡ್ರ್ ಏನು ಆರ್ಡ್ರ್ ಮಾಡಿದೆನೋ ಗೊತ್ತಿಲ್ಲ ಆದರದು ಒಟ್ಟು ಕರೆಕ್ಟಾಗಿ ವರ್ಕೇ ಆಗ್ತಾ ಇರಲಿಲ್ಲ ಆಮ್ಯಾಲ್ ಏನು ಮಾಡಿದೆ ನಾನು ರಿಟರ್ನ್ ಮಾಡಿದೆ ರಿಟರ್ನ್ ಮಾಡಿದ್ ಮ್ಯಾಲ ಆಮ್ಯಾಲ್ ಗೊತ್ತಾಯಿತು ಇಲ್ಲ ಅದನ್ನು ಅವ್ರು ರಿಫರ್ಬಿಶ್ಡ್ ಅಂದ್ರೆ ಅವು ಏ ಯಾವ ಖರಾಬ್ ಆಗಿರತ್ತೋ ಅವ್ಕೆ ಮತ್ತೆ ಸೊ ಇದು ಮಾಡಿ ಇದು ಮಾಡಿ ಮತ್ತೊಂದು ಸಲ ಹಾಕ್ತಾರೆ ಅದು ಅದು ನಾ ಹೊಸ ಫೋನ್ ತಗೊಬೇಕಾಗಿತ್ತು ಅಲ್ಲೇ ನಾ ತಪ್ಪು ಮಾಡ್ದೆ ಅಂತ ಆಮ್ಯಾಲ್ ಗೊತ್ತಾಯಿತು ಮತ್ತೆ ಹೊಸ ಫೋನ್ ಆರ್ಡ್ರ್ ಮಾಡ್ದೆವು ಅದೇ ಇದರದು ಬ್ಯಾರೆದು ಕರೆಕ್ಟಾಗಿ ಬಂತು ಎಲ್ಲ ಸರ್ಯಾಗಿ ಇತ್ತು ಅದ್ರಾಗ ಏನೂ ಪ್ರಾಬ್ಲಮ್ ಅಂತೂ ಇರಲಿಲ್ಲ